ಹಾಂ ಸರ್ ಸರ್ ಡಾಕ್ಟರ್ ಪುನೀತ್ ಅವರಾ ಸರ್ ನನ್ನ ಹೆಸರು ಶಾಂತ್ ಕುಮಾರ್ ಅಂತ ಸರ್ ನನ್ನ ಫ್ರೆಂಡ್ ಒಬ್ಬರು ನಿಮ್ಮದು ಅದೇ ನಿಮ್ಮ ನಂಬರನ್ನ ರೆಫರ್ ಮಾಡ್ದ್ರು ಈ ಥರ ನೀವು ಆರ್ಥೋಪೆಡಿಕ್ ಸ್ಪೆಷಲಿಸ್ಟ್ ಅಂತ ಸೊ ಅವ್ರು ನಿಮ್ಮ ಹತ್ರ ಆಲ್ರೆಡಿ ಟ್ರೀಟ್ಮೆಂಟ್ ತೊಗೊಂಡಿದ್ದಾರೆ ಅವರ ಹೆಸರು ದೀಪಕ್ ಕುಮಾರ್ ಅಂತ ಸೊ ಅವ್ರು ಹೇಳಿದರು ನಿಮ್ಮ ಹತ್ರ ಟ್ರೀಟ್ಮೆಂಟ್ ತೊಗೊಂಡು ಈಗ ಚೆನ್ನಾಗಿದ್ದಾರೆ ಅಂತ ನನಗೆ ನಿಮ್ಮನ್ನು ಭೇಟಿಯಾಗ್ಬಿಟ್ಟು ನಿಮ್ಮ ನಿಮ್ಮ ಕನ್ಸಲ್ಟೇಷನ್ ಆದ ಮೇಲೆ ನನಗೂ ಟ್ರೀಟ್ಮೆಂಟ್ ಬೇಕಾಗಿದೆ ಸರ್ ಸರ್ ನನಗೆ ಆ್ಯಕ್ಚುಲಿ ಶೋಲ್ಡರು ತುಂಬ ಪೈನ್ ಇದೆ ಟಾಯ್ಲೆಟಿಂದ ಹೊರಗಡೆ ಬರಬೇಕಾದ್ರೆ ಸ್ಲಿಪ್ಪಾಗಿ ಬಿದ್ದೆ ಆದ್ದರಿಂದ ನಾನು ನಿಮ್ಮನ್ನು ಭೇಟಿ ಮಾಡಬೇಕು ಸೊ ಯಾವ ರೀತಿಯಲ್ಲಿ ಇದು ಟ್ರೀಟ್ಮೆಂಟ್ ಹೇಗೆ ಅಂತ ನೀವು ಸ್ವಲ್ಪ ಹೇಳ್ತೀರಾ ಓಕೆ ಸರ್ ಸರ್ ಇದಾಗಿ ಹತ್ತು ಹತ್ತು ದಿಸ ಆಗಿದೆ ಸರ್ ಸ್ಟಾರ್ಟಿಂಗ್ ಸ್ವೆಲ್ಲಿಂಗ್ ಇತ್ತು ಫಿಂಗರ್ಸ್ ಫಿಂಗರ್ಸ್ ಹತ್ತಿರ ಸ್ವೆಲ್ಲಿಂಗಾಯಿತು ಅದು ಕ್ಯೂರಾಯಿತು ವಿತಿನ್ ಟೂ ಥ್ರೀ ಡೇಸು ಅದು ಆ ಪ್ರಾಬ್ಲಮ್ ಅದೇ ಆವತ್ತು ಬಿದ್ದಿದ್ದ ದಿನದಿಂದ ಎರಡು ಮೂರು ದಿವಸ ಒಳಗಡೆ ಕ್ಲಿಯರಾಯಿತು ಈಗ ನನಗೆ ಅದು ಶೋಲ್ಡರಲ್ಲಿ ಪೈನ್ ಇದೆ ಸರ್ ಹೌದು ಸರ್ ಇಲ್ಲ ಅದು ಬೇರೆ ಕಡೆ ಎಲ್ಲೂ ತೋರಿಸಿಲ್ಲ ಸರ್ ಪೈನ್ ಕಿಲ್ಲರ್ ಟ್ಯಾಬ್ಲೆಟ್ಸ್ ಏನು ತೊಗೊಂಡಿಲ್ಲ ಇದು ಅದು ಮೂವ್ ಅಂತ ಬರತ್ತಲ್ಲ ಮೂವ್ ಪೈನ್ ಕಿಲ್ಲರು ಆಯಿಂಟ್ಮೆಂಟು ಮೂವ್ ಮಾತ್ರ ಹಾಕ್ಕೊಂಡು ಸ್ವೆಲ್ಲಿಂಗ್ ಮಾತ್ರ ಹೋಗಿದೆ ಶೋಲ್ಡ್ರು ಪೈನ್ ಮಾತ್ರ ಹೋಗ್ತಾ ಇಲ್ಲ ಅದು ಡೇ ಬೈ ಡೇ ದಿವಸ ದಿವಸ ನನಗೆ ನೋವು ಜಾಸ್ತಿಯಾಗ್ತಾಯಿದೆ

ಸರ್ ನಾಳೆ ಹನ್ನೊಂದು ಗಂಟೆಗಾ ಸರ್ ಖಂಡಿತ ಸರ್ ಖಂಡಿತ ಸರ್ ಖಂಡಿತ ಸರ್ ಸರ್ ಖಂಡಿತ ಸರ್

ಓಕೆ ಸರ್ ಸರ್ ಸ್ಕ್ಯಾನ್ ಆಗಿ ನೀವು ಆವತ್ತೇ ನನಗೆ ಇದು ಟ್ರೀಟ್ಮೆಂಟ್ ಇರುತ್ತಾ ಮತ್ತೆ ಬೇರೆ ದಿವಸ ಇರುತ್ತಾ ಓಕೆ ಓಕೆ ಓಕೆ ಖಂಡಿತ ಸರ್ ಖಂಡಿತ ಸರ್ ಬರ್ತೀನಿ ಸರ್ ಭೇಟಿ ಆಗ್ತೀನಿ ಸರ್ ಓಕೆ ಥ್ಯಾಂಕ್ ಯು ಸರ್ ಓಕೆ